ನಮ್ದು ಮೂಲ ನೆಲೆ ಅಂದರೆ ಸ್ವಂತ ಊರುಗಳು ನಾವು ಸ್ವಂತ ಊರುಗಳನ್ನು ಬಿಟ್ಟುಬಿಟ್ಟು ಬೇರೆ ಕಡೆ ಕೆಲ್ಸಗಳ್ಗೆ ಬಂದು ಅಲ್ಲಲ್ಲೇ ಮನೆಗಳು ಮಾಡಿಕೊಂಡು ಅಲ್ಲಲ್ಲೇ ಪರ್ಮ್ನೆಂಟಾಗಿ ಉಳಿದಿರ್ತೀವಿ ಆದರೆ ಒಂದುಸಾರಿ ಸದಾ ಊರು ಕ ಊರು ಕಡೆಗ್ ಹೋಗ್ಬೇಕು ಅಂತ ಅನಿಸ್ದಾಗ ತುಂಬ ಖುಷಿ ಆಗ್ತೈತೆ ತುಂಬ ಆಸೆ ಆಗ್ತದೆ ಊರಲ್ಲೆಲ್ಲ ಓಡಾಡಬೇಕು ಊರಲ್ಲಿ ಜನಗಳೆಲ್ಲ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹಂಬಲ ಇರ್ತದೆ ಆದರೆ ಅಲ್ಲಿನ ನೆನಪುಗಳು ಅಂತಂದರೆ ನಾವು ಅಲ್ಲಿ ಮರಕೋತಿ ಆಡಿರ್ಬೋದು ಈಜಾಡಿರ್ಬೋದು ಅವೆಲ್ಲ ಆಟಗಳೆಲ್ಲ ನೆನ್ಪು ಬರ್ತವೆ ಕ್ರಿಕೆಟ್ ಆಡಿರ್ತೀವಿ ಲಗೋರಿ ಆಡಿರ್ತೀವಿ ಚಿನ್ನಿದಾಂಡ್ಗಳು ಆಡಿರ್ತೀವಿ ಇವೆಲ್ಲ ಇವತ್ತು ಹಚ್ಚ ಹಸಿರಾಗಿಯೇ ಇರ್ತದೆ ಇವತ್ತು ಹೋದ್ರು ನಾವು ಗೋಲಿ ಆಟ ಆಡ್ತೀವಿ ಗೋಲಿ ಆಟ ಆಡೋದು ಅಂತಂದರೆ ಮಕ್ಳ ಜೊತೆ ಸೇರಿಕೊಂಡು ತುಂಬ ಚಿ ಇಂಟ್ರೆಸ್ಟಾಗಿ ಚೆನ್ನಾಗಿರ್ತೈತೆ ಲಗೋರಿ ಆಡ್ತೀವಿ ಕ್ರಿಕೆಟ್ ಆಡ್ತೀವಿ ಆಮೇಲಿಂದ ಎಂಥದೋ ಚಿನ್ನಿದಾಂಡು ಆಡ್ತೀವಿ ಇವೆಲ್ಲ ನೆನಪುಗಳು ಇವಾಗಲೂ ಬಾವಿ ಹೊಲ್ದ್ ಕಡೆ ಹೋದ್ರೆ ಬಾವಿಲಿ ಈಜಾಡ್ತೀವಿ ಸಹ ಈಜಾಡ್ತೀವಿ ಹಿಂಗೆಲ್ಲ ಇರುವಾಗ ಊರಿಗೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ ಇವೆಲ್ಲ ಸದಾ ಹಚ್ಚ ಹಸಿರಾಗೆ ಉಳಿತಾವೆ ಇವುದರಿಂದ ಬೇಜಾರಾಗೋದಿಲ್ಲ ಊರು ಕಡೆ ಹೋದ್ರೆ ತುಂಬ ಸಂತೋಷ್ವಾಗಿ ಇದ್ದು ಬರ್ತೀವಿ